ನನ್ನ ನೆಚ್ಚಿನ ಆಹಾರ ಪ್ರಕಾರ ಏನು ಅಂತಂದರೆ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೊ ಅಂಥ ಮುದ್ದೆ ಚಿಕನ್ ಸಾಂಬಾರು ಉಪ್ಸಾರು ಅಂತಾರು ತುಂಬ ಇಷ್ಟ ಏಕೆಂದರೆ ಮುದ್ದೆ ತಿನ್ನೋದರಿಂದ ನಮಗೆ ಬಾಡಿ ಎಷ್ಟು ಹೀಟ್ ಇರುತ್ತೋ ಅಷ್ಟನ್ನ ನಮ್ಮ ಬಾಡಿನ ತಂಪು ಮಾಡುತ್ತೆ ಹಾಗಾಗಿ ಮುದ್ದೆ ತುಂಬ ಇಷ್ಟ ಪಡ್ತಿನಿ ತುಂಬಾ ಇಷ್ಟ ನನಗೆ ಮುದ್ದೆ ತಿನ್ನೋದಕ್ಕೆ ಮತ್ತು ಅದ್ರ ಜೊತೆಗೆ ಬಾಡಿ ತುಂಬ ಹೀಟ್ ಆದಾಗ ಕಂಟ್ರೋಲ್ ಮಾಡೊದಕ್ಕೆ ನಾನೇನು ಮಾಡ್ತಿನಿ ಅಂತಂದರೆ ಬಿಟ್ರೋಟ್ ಜ್ಯೂಸು ಸೌತೆಕಾಯಿ ಜ್ಯೂಸು ಎಳ್ಳಿಕಾಯಿ ಇಂಥ ಜ್ಯೂಸ್ಗಳ್ನ ಮನೆಯಲ್ಲೆ ಮಾಡಿಕೊಂಡು ತಯಾರಿಸ್ಕೊಂಡು ಕುಡಿಯುವಂಥದ್ದು ತುಂಬ ಅಭ್ಯಾಸ ಮಾಡಿಕೊಂಡಿದಿನಿ ಅಂಥದ್ದು ನನಗೆ ತುಂಬ ಇಷ್ಟ ಮತ್ತು ಹಸಿ ತರ್ಕಾರಿಗಳು ತಿನ್ನೋದು ಅಂದರೆ ತುಂಬಾ ಇಷ್ಟ ನನ್ನ ಬಾಡಿ ನ ನಾವು ಸರಿಯಾದ ಪ್ರಮಾಣದಲ್ಲಿ ನೋಡಿಕೋಬೇಕು ಅನ್ನೋ ಕಾರಣಕ್ಕೆ ಈಥರ ಫುಡ್ನ ನಾನು ತುಂಬ ತಿನ್ನೋದಿಕ್ಕೆ ಇಷ್ಟ ಪಡ್ತೀನಿ ಹೊರಗಡೆ ಮಾಡೋವಂಥ ಅಂಗಡಿ ಪದಾರ್ಥಗಳ್ನ ತಿನ್ನೋದಿಕ್ಕೆ ಇಷ್ಟಪಡೋಲ್ಲ ಮನೆಯಲ್ಲೇ ಮಾಡೋವಂತಹ ಅದರಲ್ಲು ಹೆಚ್ಚಾಗಿ ರಾಗಿದೋಸೆ ರಾಗಿ ಜೊತೆಗೆ ಮಾಡಿರೋವಂತಹ ಸೌತೆಕಾಯಿ ಹಾಕಿ ಮಾಡೋವಂಥ ದೋಸೆ ಇಷ್ಟ ಪಡ್ತೀನಿ ಹಾಗೆ ಬಿಟ್ರೋಟ್ದು ಬಿಟ್ರೋಟ್ ಹಾಕಿ ಮಾಡೋ ದೋಸೆ ಇಷ್ಟ ಪಡ್ತಿನಿ ಹೆಲ್ತಿ ಫುಡ್ ನಮಗೆ ಯಾವ್ದು ಅನುಸುತ್ತೋ ಆ ಥರ ತಿನ್ನೋದಕ್ಕೆ ನಾನು ತುಂಬಾ ಇಷ್ಟ ಪಡ್ತಿನಿ